ಹಾಂ ಹಲೋ ಯಾರು ಸೋಮ್ಶೇಖರ್ ಅವ್ರಾ ಮಾತಾಡೊದು ಸ್ವಾಮಿ ನಾವು ಇವ್ರು ಮಠದಿಂದ ಮಾತಾಡ್ತ ಇದ್ದೀವಿ ಹಾಂ ನೀವು ಕುಕಿಂಗ್ ಮಾಡೋರಲ್ಲ ಸ್ವಾಮಿ ಸ್ವಾಮಿ ಒಂದು ಇಪ್ಪತ್ತು ಜನಕ್ಕೆ ಬೆಳ್ಗಿನ ಜಾವ ಇದು ಬ್ರೇಕ್ಪಸ್ಟ್ ಬೇಕಾಗಿತ್ತು ಸ್ವಾಮಿ ಉಪ್ವಾಸ ಇದ್ದಾರೆಲ್ಲ ಭಕ್ತಾದಿಗಳು ಹೌದು ಸ್ವಾಮಿ ಒಂದು ಇಪ್ಪತ್ತು ಜನಕ್ಕೆ ಆಹಾರ ಬೇಕಾಗಿತ್ತು ಬೆಳಗಿನ ಜಾವದ್ದು ಯಾವ್ದ್ಯಾವ್ದು ಥರ ಮಾಡ್ತೀರ ಸ್ವಾಮಿ ನೀವು ಆಹಾರ ಬೆಳಗಿನ ಜಾವ

ಹೌದು ಸ್ವಾಮಿ ಹಂಗಂದ್ರೆ ಹೌದೌದು ಹೌದು ವ್ರತ ಮಾಡ್ತಿದ್ರಲ್ಲ ಸ್ವಾಮಿ ಅವ್ರು ಊಟ ಮಾಡೊಂಗಿಲ್ಲ ನಾರ್ಮಲಿ ಅನ್ನ ಇದೆ ಈ ಥರ ಜ್ಯೂಸು ಅವಲಕ್ಕಿ ಅಂಥವಾದರೆ ತಿಂತಾರೆ ಹೌದು ಓಕೆ ಸ್ವಾಮಿ ಒಂದು ಇಪ್ಪತ್ತು ಜನಕ್ಕೆ ಆರ್ಡ್ರ್ ಕೊಡ್ತೀನಿ ಸ್ವಾಮಿ ಮಾಡಿಕೊಂಡು ನಾಳೆ ತಗೋ ಬರ್ತೀರಾ ಸ್ವಾಮಿ ಹಾಂ ಸ್ವಾಮಿ ಹೌದ ಅದೇ ಅವಲಕ್ಕಿ ಜೊತೆಗೆ ಜ್ಯೂಸು ಅಂಥದ್ದೆ ಏನೋ ಶರ್ಬತ್ತು ಅಂಥದ್ದು ಚೆನ್ನಾಗಿ ಇರುತ್ತೆ ಸ್ವಾಮಿ ಹೌದು ಓಕೆ ಓಕೆ ಹ್ಞೂ ಆಯಿತು ಸ್ವಾಮಿ

ಹಾಂ ಅವ್ಲಕ್ಕಿ ಶರಬತ್ತು ಅದೆಲ್ಲ ಮಾಡ್ಕೊ ಬನ್ನಿ ಸ್ವಾಮಿ ಹ್ಞೂ ಸ್ವಾಮೀ ನಾಳೆ ಬೆಳಗಿನ ಜಾವ ಒಂದು ಆರುವರೆ ಏಳು ಗಂಟೆ ಹಂಗ್ ಬನ್ನಿ ಸ್ವಾಮಿ ಪೂಜೆ ಮಾಡಿದ ನಂತರ ಪೂಜ್ಞೆ ಪೂಜೆ ಮಾಡಿದ ನಂತರ ಪಾಲನೆ ಮಾಡ್ತರೆ ಎಲ್ಲರು ಅದೆ ಸ್ವಾಮಿ ಓಕೆ ಸ್ವಾಮಿ